ಹಾಂ ಹಲೋ ಹೇಳಿ ನಮಸ್ತೆ ಹಾಂ ಹೌದು ಏನು ಆಗಬೇಕಿತ್ತು ಒಂದು ಕೆ ಜಿ ಕೊಬ್ಬರಿಗೆ ಅಂದಾಜು ಆರುನೂರು ಎಮ್ ಎಲ್ ಎಣ್ಣೆ ಸಿಗ್ತದೆ ಆರುನೂರರಿಂದ ಕೊಬ್ಬರಿ ಮೇಲೆ ಕೊಬ್ಬರಿ ಒಳ್ಳೆದು ಇನ್ನೊಂದು ಐವತ್ತು ಗ್ರಾಮ್ ಆಚೆ ಈಚೆ ಬರ್ತದೆ ಹಾಗೆ ಹ್ಞೂ ಆರುನೂರು ಆರುನೂರು ಎಷ್ಟು ಗ್ರಾಮ್ಸ್ ಬರ್ತದೆ ತೆಂಗಿನ ಎಣ್ಣೆ ಅದೆ ತೆಂಗಿನ ಎಣ್ಣೆ ಅದು ಏನು ಗೊತ್ತ ಅದು ಕೊಲೆಸ್ಟ್ರಲ್ ಫ್ರೀ ನೀವು ಕೊ ತೆಂಗಿನ ಎಣ್ಣೆ ಎಷ್ಟು ಸಹ ತಿನ್ಬೋದು ಹಾಗೇನ್ ಅದೇನು ಇದಿಲ್ಲ ಈಗ ಬೇರೆ ನೀವು ಪಾಮ್ ಆಯ್ಲು ಮತ್ತೆ ಬೇರೆ ನೀವು ಸನ್ ಫ್ಲವರ್ ಆಯ್ಲು ಹೀಗೆಲ್ಲ ತಿಂತೀರಲ್ಲ ಅದರಲೆಲ್ಲ ಕೊಲೆಸ್ಟ್ರಾಲ್ ಬರ್ತದೆ ನೀವು ಕೊಬ್ಬರಿ ಎಣ್ಣೆ ಎಷ್ಟು ಸಹ ತಿನ್ನಿ ಏನು ಸಹ ಆಗೋದಿಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆ ಜೀವಕ್ಕು ಒಳ್ಳೇದು ಮತ್ತೆ ತಲೆಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ಬೋದು ಎಲ್ಲದಕ್ಕು ಸಹ ಯೂಸ್ ಮಾಡ್ಬೋದು

ಹಾಂ ಹೇಳಿ ಹ್ಞೂ

ಅಲ್ಲ ನಾವು ಬರಿ ನಾವು ಬರಿ ಕೊಬ್ಬರಿ ಎಣ್ಣೆ ಮಾಡೋದು ನಿಮ್ಮದು ಕೊಬ್ಬರಿ ನೀವು ಒಣಗ್ಸಿದ್ದೀರ ಚೆಂದ ಒಣಗ್ಸ್ಬೇಕು ಅದು ಹಾಂ ಅಂದಾಜು ಒಂದು ಒಂದು ನಾಲ್ಕು ಐದು ದಿನ ಹೆಚ್ಚು ಒಣ್ಸ್ಬೇಕು ಅದು ಮತ್ತೆ ಕೊಬ್ಬರಿ ಎಲ್ಲ ಉಂಟಲ್ಲ ಅದು ಪೀಸ್ ಪೀಸ್ ಮಾಡಿದ್ರಾ ಇಡಿ ಇದೆಯಾ ಏ ಅದು ಪೀಸ್ ಮಾಡ್ಬೇಕು ಅದು ಪೀಸ್ ಮಾಡಿದರೆ ಮಾತ್ರ ಬೇಗ ಒಣ್ಗತ್ತೆ ಅದು ಮತ್ತೇನು ಅಲ್ಲ ಇಡಿ ಸಹ ಒಣಗಿಸ್ಬೋದು ಕೊನೆಪಕ್ಷ ಅದು ಎರಡು ಭಾಗ ಮಾಡಿ ಒಣ್ಸಿರೆ ಒಳ್ಳೇದು ಯಾಕೆ ಗೊತ್ತ ಚೆಂದ ಒಣಗಿ ಕೆಲವೊಮ್ಮೆ ಎಲ್ಲ ಹಾಳಾಗಿದ್ದೆಲ್ಲ ಗೊತ್ತಾಗ್ತದೆ ಈಗ ಏನು ಗೊತ್ತ ಈಗ ಹಾಳಾಗಿದ್ದು ಕೊಬ್ಬರಿ ಹಾಕಿದ್ರೇ ಅದೊಂಥರ ವಾಸನೆ ಬರತ್ತೆ ಕಸಂಟ್ ಅಂತಿವಿ ನಾವು ಅದಕ್ಕೆ ವಾಸನೆ ಬರ್ತದೆ ಹಾಗೆ ಹಾಂ ಅದಕ್ಕೆ ನೀವು ಅದು ಒಳ್ಳೆದನ್ನು ಆರಿಸಿ ಒಣಸಿದ್ರೆ ನೀವು ಎಣ್ಣೆ ಸಹ ಒಳ್ಳೇದು ಬರ್ತದೆ ನೀವು ಹಾಳಾಗಿದ್ದು ಅಲ್ಲಿ ಮಿಕ್ಸ್ ಆದರೆ ಉಂಟಲ್ಲ ಎಣ್ಣೆ ನಂತರ ಸ್ಮೆಲ್ ಬರ್ತದೆ ಅದಕ್ಕೋಸ್ಕರ ನಾವು ಕಟ್ ಮಾಡಿ ಒಣಸಿ ಕಟ್ ಮಾಡಿ ಒಣಸಿ ಅಂತ ಹೇಳುದು ಹಾಗೆ ಇಡಿ ನಮ್ಗೇನು ಇಲ್ಲ ಬ್ಲೈಂಡ್ ಆಗಿ ಅಂದರೆ ಕಣ್ಣು ಮುಚ್ಚಿ ನಾವು ಈಗ ಹಾಕ್ಬುಡ್ತಿವಿ ನಾವು ಇದಕ್ಕೆ ಮಿಲ್ಲಿಗೆ ಹಾಕಿರೆ ಎಣ್ಣೆ ನಿಮ್ಗೆ ಕೊಡ್ತೇವೆ ಆ ಎಣ್ಣೆಲಿ ಸ್ಮೆಲ್ ಬರ್ತದೆ ಅಲ್ಲ ಹಾಗೆ ನೀವು ಅದು ಕಟ್ ಮಾಡಿ ಒಳ್ಳೆದನ್ನು ಆರಿಸಿ ನೀವು ಸಪ್ರೇಟ್ ಅದೊಂದು ಮಾಡಿದರೆ ನೀವು ಅದು ಎಣ್ಣೆ ತೆಗೆದ್ರೆ ಒಳ್ಳೆ ಅಡಿಗೆಗೆಲ್ಲ ಉಪಯೋಗಿಸ್ಬೋದು ಹಾಂ ಮಾತ್ರ ಹಾಳಾಗಿದ್ದರೆ ಉಂಟಲ್ಲ ಅದನ್ನೆ ಸಪ್ರೇಟ್ ಆಗಿ ಮಾಡಿ ಪುನಃ ಒಣಸಿ ಮಾಡಿದರೆ ಹೆಚ್ಚಿನವರಿಗೆ ದೀಪ ಇಡಲಿಕ್ಕೆ ಹೀಗೆ ಇಂಥದ್ದಕೆಲ್ಲ ಯೂಸ್ ಮಾಡ್ಬೋದು ಹಾಗಾಗಿ ನೀವು ಅದು ಫಸ್ಟ್ ಎಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡಿ ಒಳ್ಳೆದನ್ನು ಬೇರೆ ಒಣಗ್ಸಿ ಇದು ಇದೆ ಒಣಗ್ಸಿ ಬೇರೆಬೇರೆ ಕೊಟ್ಟರೆ ನೀವು ಶುದ್ಧದ್ದು ಎಣ್ಣೆನು ಬೇರೆ ಸಿಗ್ತದೆ ಮತ್ತೆ ನೀವು ದೀಪಕ್ಕೆ ಬೇರೆ ಏನು ಯೂಸ್ ಮಾಡಲಿಕ್ಕೆ ಎಣ್ಣೆ ಸಹ ಸಿಗ್ತದೆ ಇಲ್ಲಿ ಹಾಂ ಹೇಳಿ ನೋಡಿ ಅದು ಕಟ್ ಮಾಡಿ ಉಂಟಲ್ಲ ಕಟ್ ಮಾ ಎರಡು ಭಾಗ ಮಾಡಿರು ಸಾಕು ಆ ಸಣ್ಣ ಸಣ್ಣದು ನೀವು ಪೀಸ್ ಪೀಸ್ ಉದ್ದುದ್ದ ನೀವು ಈ ಏನಂತಾರೆ ಈಗ ಚಿಪ್ಸ್ ಬರತಲ್ಲ ಹಾಗೆ ಉದ್ದುದ್ದ ನೀವು ಚಿಪ್ಸ್ನಂಗೆ ಮಾಡಿ ಒಣಸಿದ್ರೆ ಉಂಟಲ್ಲ ನೀವು ಈಗ ಏನು ಒಂದು ನಾವು ಒಂದು ವಾರ ಒಣ್ಸುದು ಬೇಕಿಲ್ಲ ಒಂದು ಎರಡು ಮೂರು ದಿವಸ ಒಣಸಿರೆ ಬೇಗ ಡ್ರೈ ಆಗ್ತದೆ ಸಣ್ಣ ಸಣ್ಣ ಸ ಪೀಸ್ ಮಾಡಿ ಒಣಸಿದ್ರೆ ಡ್ರೈ ಆಗ್ತದೆ ಅದು ಒಣಗಿಸಿದ ಮೇಲೆ ಆ ಕ್ ಅದನ್ನು ಹಿಂಗ್ ಮುಟ್ಟಿ ಓ ಕಟ್ ಮಾಡಿ ನೋಡಬೇಕು ಪಟ್ ಅಂತ ತುಂಡಾದರೆ ಚೆಂದ ಒಣಗಿದೆ ಅಂತ ಅರ್ಥ ಅದು ಒತ್ತುವಾಗ ಗೊತ್ತಾತು ಈಗ ರಸ ಅದು ಎಣ್ಣೆ ಹೊರ ಬರ್ತದೆ ಹಾಗೆ ಅದರಲ್ಲೆ ಗೊತ್ತಾತ್ತೆ ಚೆಂದ ಒಣಗಿದೆ ಅಂತ ಗೊತ್ತಾಗ್ತದೆ ನಿಮಗೆ ಅದು ಚೆಂದ ಒಣಗಿಲ್ಲ ಅಂದರೆ ಅದು ಹಿಂಗೆ ನಾರಿನಾಗೆ ಬರ್ತದೆ ಕಟ್ ಆಗೋದಿಲ್ಲ ಹಾಂ ಬಿಸಿಲ್ಲಲ್ಲೆ ಒಣಗಿಸ್ಬೇಕು ಮತ್ತೆ ಮಳೆಯಲ್ಲಿ ಅದಕ್ಕೆ ಮಳೆ ನೀರು ಬಿದ್ದರೆ ಅದು ಅದೊಂತರ ಸ್ಮೆಲ್ ಬರತ್ತೆ ಕಸಂಟ್ ಬರ್ತದೆ ಹಾಗೆ ಮ್ ಅದನ್ನ ಚೆಂದ ಒಣ್ಗ್ಸಿ ಮೇಲೆ ಬಿಸಿಲ್ಲಲ್ಲೆ ಒಣಗ್ಸ್ಬೇಕು ನೀವು ಒಳ್ಳೆ ಮಳೆ ಗಿಳೆ ಬರ್ತದಂತ ಹೇಳಿದ್ರೆ ಮನೆ ಒಳಗೆ ಬೆಂಕಿ ಮೇಲೆ ಅಲ್ಲೆ ಹಾಕಿ ದೂರದ ಮೇಲೆ ಸ್ವಲ್ಪ ಎತ್ತರದಲ್ಲಿ ಇಟ್ಟಾಗೆ ಒಣಗ್ಸ್ಬೇಕು ಅಷ್ಟೆ

ಕೆ ಜಿಗೆ ಹದಿನೈದು ರೂಪಾಯಿ ರೀ ಒಂದು ಕೆ ಜಿ ಎಣ್ಣೆ ಮಾಡ್ಲಿಕ್ಕೆ ಹದಿನೈದು ರೂಪಾಯಿ ತಗೊತಿವಿ ನಾವು ಅಷ್ಟೆ ಒಂದು ಕೆ ಜಿ ಎಣ್ಣೆ ಮಾಡ್ಬೇಕಾರೆ ಹದಿನೈದು ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ಎಣ್ಣೆ ಮಾಡಿ ಕೊಡ್ತೇವೆ ಹಾಂ ಹಿಂಡಿ ನಿಮಗೆ ಹಿಂಡಿ ಬೇಡವಾ ನಿಮಗೆ ಹಿಂಡಿ ಬೇಡ್ದಿರೆ ಹಿಂಡಿದು ಐದು ರೂಪಾಯಿ ಲೆಸ್ ಮಾಡ್ತೇವೆ ಈಗ ಅಂದರೆ ನೀವು ಒಂದು ಕೆ ಜಿಯಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಐದು ರೂಪಾಯಿ ಹಿಂಡಿಯಲ್ಲಿ ಲೆಸ್ ಆಗ್ತದೆ ಮೂ ನಿಮ್ಮಲ್ಲಿ ಮೂರು ಜಾನುವಾರು ಇದ್ದರೆ ಅಷ್ಟು ಹಿಂಡಿಯನ್ನು ನೀವೆ ತಗೊಳ್ಬಿಡಿ ಯಾಕೆ ಗೊತ್ತ ಅದು ಎಷ್ಟು ಹಿಂಡಿ ಬರ್ತದೆ ನೀವು ಈಗ ಎಷ್ಟು ಹತ್ತು ಕೆ ಜಿ ಇದೆಯಾ ಕೊಬ್ಬರಿ ಹ್ಞೂ ಹದಿನೈದು ಕೆ ಹದಿನೈದು ಕೆ ಜಿ ಇದ್ದರೆ ನಿಮ್ಗೆ ಒಂದು ಅದ್ರ ಅರ್ಧ ಒಂದು ಏಳು ಎಂಟು ಕೆ ಜಿ ಹಿಂಡಿ ಬರ್ಬೋದು ನೀವು ಹಿಂಡಿ ಅಷ್ಟು ದುಡ್ಡು ತಗೊಂಡು ಹೋಗ್ಬಿಡಿ ನಿಮಗೆ ಲಾಭ ಆಗ್ತದೆ ಈಗ ನೀವು ಅಂಗಡಿಯಿಂದ ಹಿಂಡಿ ತಂದರೆ ನಿಮಗೆ ಇಪ್ಪತೈದು ಮೂವತ್ತು ರೂಪಾಯಿ ಇದೆ ಹಿಂಡಿ ಕೆ ಜಿಗೆ ನಿಮಗೆ ಇಲ್ಲಿ ಅಪ್ರಾಕ್ಸಿಮೇಟ್ ಐದು ರೂಪಾಯಿ ಕೆ ಜಿಗೆ ಸಿಕ್ದಂಗೆ ಆಗ್ತದೆ ಈಗೇನು ಗೊತ್ತ ನಿಮ್ಗೆ ಆ ಹಿಂಡಿ ಬೇಡಂದರೆ ನಾ ಐದು ರೂಪಾಯಿ ಕೆ ಜಿಲಿ ನಾವು ತಗೊಳ್ತೇವೆ ನಿಮಿಗೆ ನಮಗೆ ಐದು ರೂಪಾಯಿ ಕೊಡೋಕ್ಕಿಂತ ನೀವೆ ತಗೊಂಡು ಹೋಗ್ಬೋದಲ್ಲ ನೀವು ಅಂಗ್ಡಿಲಿ ತಗೊಂಡ್ರೆ ಇಪ್ಪತೈದು ಮೂವತ್ತು ರೂಪಾಯಿ ಕೊಟ್ಟು ತರಬೇಕಲ್ಲ ಹಾಗಾಗಿ ನಿಮಗೆ ಲಾಭ ಅಷ್ಟು ಹಿಂಡಿ ನೀವೆ ತಗೊಂಡು ಬಿಡಿ ಹ್ಞೂ ಸರಿ ಸರಿ ಅದೆ ನಿಮಗೆ ಲಾಭ ಆಗಲಿಕ್ಕೆ ನಾವು ಹೇಳ್ತೇವೆ

ನಮ್ಮಲ್ಲಿ ಯಾವಾಗ ಬರ್ತೀರ ಹಾಗಾದ್ರೆ ಬೆಳಿಗ್ಗೆ ನಾವು ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗು ಇರ್ತೇವೆ ನೀವು ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಬಂದರೆ ಅಲ್ಲಿ ಪಕ್ಕದಲ್ಲಿ ಮನೆ ಇದೆ ನೀವು ಮನೆಯಲ್ಲಿ ಸಹ ಕೊಟ್ಟು ಹೋಗ್ಬೋದು ನಾವು ಎಂಟು ಗಂಟೆಗೆ ಮಿಲ್ ಓಪನ್ ಮಾಡ್ತೇವೆ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡ್ತೇವೆ ನೀವು ಅಲ್ಲಿ ನಮ್ಮ ಮನೆಯಲ್ಲಿ ಕೊಟ್ಟು ಹೋದ್ರೆ ನೀವು ಅಲ್ಲಿ ಮಾಡಿ ಇಡ್ತೇವೆ ನಿಮ್ಮ ಮನೆಯಿಂದ ಬೇಕಾರೆ ಕಲೆಕ್ಟ್ ಮಾಡ್ಕೊಬೋದು

ಮೇಡಮ್ ನಮ್ಮದು ಅಲ್ಲಿ ಕಾರ್ ಸ್ಟ್ರೀಟಲ್ಲಿದೆ ಹಾಂ ಮಿಲ್ ಪಕ್ಕದಲ್ಲೆ ಮನೆ ಇದೆ ನೀವು ಮನೆಯಲ್ಲಿ ತಂದು ಕೊಟ್ಟರು ಆಗುತ್ತೆ ಮಿಲ್ಲಲ್ಲಿ ತಂದು ಕೊಟ್ಟರು ಸಹ ಆಗ್ತದೆ ಅದು ಅಟ್ಯಾಚು ಒಂದು ಗೋಡೆ ಅಷ್ಟೆ ಮನೆಯ ಹೊರಗಡೆ ಮಿಲ್ ಇದೆ ಒಳಗಡೆ ಮನೆ ಇದೆ ಹಾಗೆ

ನೀವು ಯಾವಾಗ ಬೇಕಾರು ಬನ್ನಿ ಅದು ತೊಂದರೆ ಇಲ್ಲ ಎಂಟು ಗಂಟೆಗೆ ಬರಬೇಕು ಅಂತ ಇಲ್ಲ ಬೇಗ ಬಂದು ನಿಮ್ಮ ಅನಕೂಲ ಬೇಗ ಬಂದರೆ ಬೇಗ ಕೊಟ್ಟು ಹೋಗಿ ನಾ ನೀವು ಮಧ್ಯಾಹ್ನವೆ ಬಂದು ನಾವು ಮಾಡಿ ಇರ್ತೆ ಮಧ್ಯಾಹ್ನ ಸಂಜೆ ಒಳಗೆ ನೀವು ಹಾಂ ಹೇಳಿ ಹಾಂ ಇವಾಗ ನಾವು ಆರ್ಡ್ರ್ ತಗೊಂಡಿದ್ದು ಇದೆ ಇವಾಗ ಎರಡು ಮೂರು ಸಾವಿರದಷ್ಟು ತಗೊಂಡಿದ್ದು ಇದೆ ನೀವು ತಂದು ಕೊಡಿ ಇಲ್ಲ ಒಂದು ಒಂದು ಕೆಲಸ ಮಾಡಿ ಒಂದು ಎರಡು ದಿವಸ ಬಿಟ್ಟು ಬನ್ನಿ ಇವರೆ ಸ್ವಲ್ಪ ಫ್ರೀ ಆದಮೇಲೆ ಮಾಡಿರೆ ಒಳ್ಳೇದು ಆಗ ಕೂಡಲೆ ಕೂಡಲೆ ಮಾಡಿ ಕೊಡ್ಬೋದು ಈಗ ತಗೊಂಡಿದ್ದೆ ಉಂಟು ಈಗ ತುಂಬ ತಗೊಂಡಿದ್ದು ಇದೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಬೇಗವಾ ಎಷ್ಟು ಹತ್ತು ಕೆ ಜಿ ಅಷ್ಟು ಹದಿನೈದು ಕೆ ಜಿ ಅಷ್ಟೆ ಅಲ್ಲ ಹಾಂ ಆಯಿತು ತನ್ನಿ ನಿಮಗೋಸ್ಕರ ಎಡ್ಜಸ್ಟ್ ಮಾಡುವ ಬಿಝಿ ಇದ್ದೀನಿ ಆಯಿತು ನೀವು ಅರ್ಧ ಗಂಟೆ ಆಗ್ಬೋದು ನಿಮಗೆ ಮಾಡಿ ಕೊಡ್ತೇನೆ ಆಯಿತಾ ತನ್ನಿ

ಕಾ ಕಾ ಹಾಂ ಮಂಗ್ಳೂರು ಕಾರ್ ಸ್ಟ್ರೀಟ್ ನೀವು ಅಲ್ಲೆ ಹಂಪನಕಟ್ಟೆಗೆ ಬಂದು ಆಟೋದಲ್ಲಿ ಕೂತು ಬಂದುಬಿಡಿ ಅಲ್ಲಿಗೆ

ಹಾಂ ಗೂಗಲ್ ಮ್ಯಾಪ್ ಒಳಗೆ ಇನ್ನು ಒಳ್ಳೆದು ಹಾಗೆ ಹ್ಞೂ ಸರಿ ನಾಳೆ ಬರ್ತೀರ ಹಾಗಾದ್ರೆ ಹಾಂ ಬನ್ನಿ ಬನ್ನಿ ಓಕೆ ಓಕೆ ಹಾಂ ಓಕೆ ಟು ಬಾಯ್ ಧನ್ಯವಾದ